ದಾವಣಗೆರೆ ಜಿಲ್ಲೆ ಅಂದರೆ ಕರ್ನಾಟಕದ ಮಧ್ಯ ಭಾಗದಲ್ಲಿರುವ ಹೃದಯ ಭಾಗದಲ್ಲಿರುವ ದಾವಣಗೆರೆ ಜಿಲ್ಲೆ ನಮ್ಮ ಜಿಲ್ಲೆ ಈ ಜಿಲ್ಲೆಯಲ್ಲಿ ಬಹುಮುಖ್ಯವಾಗಿ ಐದು ವರ್ಷಕ್ಕೊಂದ್ಸಲ ಆಚರಿಸುವ ದಾವಣಗೆರೆ ನಗರ ದೇವತೆಯಾದ ಶ್ರೀ ದುರ್ಗಾಂಬಾ ದೇವಿ ದುಗ್ಗಮ್ಮ ಅಂತ ಕರಿತಾರೆ ದಾವಣಗೆರೇಲಿ ಈ ದುಗ್ಗಮ್ಮ ದೇವಸ್ಥಾನದ ದುಗ್ಗಮ್ಮ ಹಬ್ಬವನ್ನು ಐದು ವರ್ಷಕ್ಕೊಂದ್ಸಲ ಆಚರಿಸ್ತೀವಿ ಈ ಆಚರಣೆಗೆ ನಮ್ಮ ಸಂಬಂಧಿಕರನ್ನು ಹಾಗೂ ನಮ್ಮ ಸ್ನೇಹಿತರನ್ನು ಯಾರನ್ನೂ ಬಿಡದೇ ಎಲ್ಲರನ್ನೂ ಆಹ್ವಾನಿಸಿ ಹಬ್ಬವನ್ನು ಕರೆಸಿ ಹಬ್ಬವನ್ನು ಮಾಡಿ ಜೊತೆಗೂಡಿ ಹಬ್ಬವನ್ನು ಮಾಡುತ್ತೇವೆ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತೇವೆ ವಿಜೃಂಭಣೆ ಅಂದರೆ ಐದು ವರ್ಷಕ್ಕೊಂದ್ಸಲ ಹಬ್ಬ ಅಲಾ ಹಾಗಾಗಿ ಭಾಳ ವಿಜೃಂಭಣೆಯಿಂದ ಮಾಡುತ್ತೇವೆ ಈ ಹಬ್ಬದಲ್ಲಿ ಅವರವರ ನಡೆಯಂತೆ ಒಬ್ರೊಬ್ರು ಬೇವಿನ ಉಡುಗೆಯನ್ನು ತೊಡುತ್ತಾರೆ ಹಾಗೂ ದೀಡ್ ನಮಸ್ಕಾರವನ್ನು ಹಾಕುತ್ತಾರೆ ಕೆಲವೊಬ್ಬರು ಬೇವಿನ ಉಡುಗೆ ಹಯ್ಕಂಡ್ ನಮಸ್ಕಾರ ಹಾಕಿ ಆಮೇಲೆ ತಾಯಿಗೆ ಉಡಿ ಸಾಮಾನು ಅಂದರೆ ಅಕ್ಕಿ ಬೆಲ್ಲ ಬೇವು ಬಳೆ ಅರಶಿನ ಕುಂಕುಮ ಕೊಡೋದರಿಂದ ಕೊಡುವ ಪದ್ಧತಿ ಇರುವುದರಿಂದ ಅವನ್ನು ಕೊಡುವುದರ ಮುಖಾಂತರ ಹಬ್ಬವನ್ನು ಶುರು ಮಾಡುತ್ತೇವೆ ಈ ಹಬ್ಬ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಕಿಗೆ ಮೊದಲನೇ ಫುಲ್ಲು ಗ್ರ್ಯಾಂಡ್ ಹಬ್ಬ ಅಂದರೆ ಇದೇ ಯಾವನೂ ಪ್ರತಿಯೊಬ್ಬ ಬಡವ ಬಲ್ಲಿದ ಅನ್ಲಾರ್ದೆ ಎಲ್ಲ ಅವರವರ ಇದಕ್ಕೆ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಮಾಡ್ತಾರೆ ಹಾಗೂ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಉತ್ಸವ ಅಂಥೇಳಿ ವರ್ಷಕ್ಕೊಂದ್ಸಲ ಮಾಡ್ತಾರೆ ಅದು ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಹಾಗೂ ಜಿಲ್ಲಾಧಿಕಾರಿಗಳು ಎಲ್ಲ ಮುಖ್ಯ ಅಧಿಕಾರಿಗಳೆಲ್ಲ ಸೇರಿ ದಾವಣಗೆರೆ ಉತ್ಸವ ಅಂಥೇಳಿ ವರ್ಷಕ್ಕೊಂದ್ಸಲ ಕಾರ್ಯಕ್ರಮ ಮಾಡ್ತಾರೆ ಹಾಗೂ ನವಂಬರ್ನಲ್ಲಿ ಬರುವ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವಕ್ಕೆ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಚರಿಸ್ತಾರೆ ಆಚರಿಸುವುದಕ್ಕಿಂತ ಮುಂಚೆ ಎಲ್ಲ ನಮ್ಮ ಸಂಸ್ಕೃತಿಯ ಉಡುಗೆ ತೊಡುಗೆಗಳನ್ನು ಭಾರತಾಂಬೆ ಚಿತ್ರಣ ಮೆರವಣಿಗೆ ಚಿತ್ರವನ್ನು ಟ್ರ್ಯಾಕ್ಟ್ರಿಯಲ್ಲೋ ಬಂಡಿಯಲ್ಲೋ ಅಥವಾ ಮೆರವಣಿಗೆ ಮೂಲಕ ದಾವಣಗೆರೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಜಿಲ್ಲಾ ಕ ಕ್ರೀಡಾಂಗಣಕ್ಕೆ ತೆರಳಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಉದ್ಘಾಟನೆ ಮಾಡುವುದರ ಮುಖಾಂತರ ಎಲ್ಲ ಶಾಲೆಗಳಿಂದ ಸಾಂಸ್ಕ್ರುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅವರವರ ಶಾಲೆಗೆ ಸಂಬಂಧಪಟ್ಟಂತ ಸಂಸ್ಕೃತಿಗೆ ನಾಡಿಗೆ ಕರುನಾಡಿಗೆ ಸಂಬಂಧಪಟ್ಟಂತ ಕೆಲವೊಂದು ಗೀತೆಗಳಿಗೆ ನೃತ್ಯ ಮಾಡುವುದರ ಮೂಲಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಹಾಗೂ ಕೆಲವೊಂದು ಜಯಂತಿಗಳು ಅಂದರೆ ಅಂಬೇಡ್ಕರ್ ಜಯಂತಿ ಎಲ್ಲ ಅಂಬೇಡ್ಕರ್ ಮೂರ್ತಿ ಮುಖಾಂತರ ಎಲ್ಲರೂ ಸೇರೋದ್ರಿಂದ ಎಲ್ಲ ಸಂಘಟನೆಗಳು ಅಲ್ಲೇ ಹಾರ ತುರಾಯಿ ಹಾಕುವುದರಿಂದ ಕೆಲವೊಂದು ಪ್ರಾಸ್ತವಿಕ ನುಡಿಗಳನ್ನು ಮಾತನಾಡುವುದರಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾರೆ ಹಾಗೂ ದಾವಣಗೆರೆಯಲ್ಲಿ ದಾವಣಗೆರೆ ಫೇಮಸ್ಸಾಗಿರೋದೇ ಪ್ರಸಿದ್ಧಿಯಾಗಿರೋದೇ ಖಾರ ಮಂಡಕ್ಕಿ ಮೆಣಸಿನ್ಕಾಯಿ ತಿನ್ನುವುದರಿಂದ ಹಾಗೂ ದಾವಣಗೆರೆಯಲ್ಲಿ ಸಿಗುವಂಥ ಬೆಣ್ಣೆನಗರಿ ಅಂತಲೇ ಫೇಮಸ್ಸಾಗಿರೋದು ದಾವಣಗೆರೆ ಬೆಣ್ಣೆಯ ದೋಸೆಗೆ ಪ್ರಸಿದ್ಧಿ ಆ ಬೆಣ್ಣೆಯ ದೋಸೆ ಸವಿಯುವುದರಿಂದ ಕೆಲವೊಬ್ಬರು ಬೇರೆಬೇರೆ ಕಡೆಗಳಿಂದೆಲ್ಲ ಬಂದು ಬೆಣ್ಣೆದೋಸೆ ಹಾಗೂ ಕಾರ ಮಂಡಕ್ಕಿಯನ್ನು ದಾವಣಗೆರೆಯಲ್ಲಿ ಸವಿತಾರೆ ಹಾಗೂ ಮಕರ ಸಂಕ್ರಾಂತಿಗೆ ದಾವಣಗೆರೆ ಸುತ್ತಮುತ್ತಲೂ ಎಲ್ಲ ಪಾರ್ಕ್ಗಳಲ್ಲಿ ಹಾಗೂ ಕೊಂಡಜ್ಜಿ ಅನ್ನೋ ಒಂದು ಸ್ಥಳದಲ್ಲಿ ಹಾಗೂ ಬಾತಿ ಗುಡ್ಡದಲ್ಲಿ ಟಿ ವಿ ಸ್ಟೇಷನ್ನಲ್ಲಿ ಹಾಗೂ ಆನುಗೋಡು ಪಾರ್ಕ್ನಲ್ಲಿ ಎಲ್ಲಾ ಕುಟುಂಬ ಸಮೇತ ತಮಗೆ ಬೇಕಾದ ಅನುಕೂಲ ಆಗುವ ರೀತಿಯಲ್ಲಿ ಅಡುಗೆನಾ ಮಾಡಿಕೊಂಡೋಗಿ ಮಕರ ಸಂಕ್ರಮಣವನ್ನು ಆಚರಿಸಿ ಎಳ್ಳು ಬೆಲ್ಲ ಬೀರಿ ಆಚರಣೆ ಮಾಡೋ ಪದ್ಧತಿ ದಾವಣಗೆರೆಯಲ್ಲಿದೆ ಇನ್ನೂ ಇಂಥ ನೂರಾರು ಧಾರ್ಮಿಕ ಪ್ರಾದೇಶಿಕ ಅಥವಾ ಬೇಕಾದಂಥ ಕಾರ್ಯಕ್ರಮಗಳನ್ನು ದಾವಣಗೆರೆಯಲ್ಲಿ ಮಾಡ್ತಾರೆ ಆಚರಿಸ್ತಾರೆ ಮತ್ತು ನಮಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ತುಂಬ ಇಷ್ಟ ಸ ನಮ್ಮದೇ ಆದ ಪ್ರತಿಯೊಂದು ಏನು ಸಂಸ್ಕೃತಿ ಇದೆ ನಮ್ಮ ಕರ್ನಾಟಕದ್ದೇನು ಇದು ಇದೆ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಭಾಗವಹಿಸೋದು ನಮಗೆ ಭಾಳ ಸಂತೋಷ ಹಾಗೆ ಭಾಗವಹಿಸ್ತಾನೇಯಿರ್ತೀವಿ ಜೊತೆಗೆ ನಾವು ಕನ್ನಡ ಸಂಸ್ಕೃತಿ ಉತ್ಸವಗಳು ಏನೇ ಕಾರ್ಯಕ್ರಮ ನಡೆದರೂ ನಾವು ನಮ್ಮ ಇದರಲ್ಲೇ ನಮ್ಮ ಸಂಘಟನೆಯಲ್ಲೇ ಆಚರಣೆ ಮಾಡಿ ಯಶಸ್ವಿಯಾಗಿದ್ದೀವಿ ಯಶಸ್ವಿ ಆಗ್ತಾನೇಯಿರ್ತೀವಿ ಈ ಕಾರ್ಯಕ್ರಮಗಳನ್ನು ಕರ್ನಾಟಕದ ದಾವಣಗೆರೆ ಜಿಲ್ಲೆಲಿರೋ ಪ್ರತಿಯೊಬ್ಬರೂ ಆಚರಣೆ ಮಾಡ್ತಾರೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ಕೊಡ್ತೇನೆ